ಕಬ್ಬು ನೆಲ್ಲು ಇವೆಲ್ಲ ರೈತಕ್ಕಿ ಕಬ್ಬುವಿನಲ್ಲಿ ಕಬ್ಬಿನಲ್ಲಿ ಗೊಬ್ಬರ ಉಪ್ಪು ಉಪ್ಪು ಯೂರ್ಯಾ ಕಾಂಪ್ಲೆಸ್ ಪಟಾಸ್ ಚಾನ್ಸಂಗ್ ಇವೆಲ್ಲ ಹಾಕ್ತೀವಿ ಅದಕ್ಕೆ ಇದಕ್ಕೆ ಮಾಡ್ತೀವಿ ಕಳೆ ಕಿತ್ತತೀವಿ ಅದು ಮತ್ತೆ ಕಾಳ್ಗುಳು ಇವು ಅವು ಮತ್ತೆ ಮ ಇದ್ರ ಕಾಳಗೇ ಮತ್ತೆ ರು ನೆಲ್ಲು ನೆಲ್ಲೂ ಎಲ್ಲ ಮಾಡ್ತೀವಿ ಮತ್ತು ನೀರಾವರಿ ನೀರು ಬೇಕು ನೀರು ಇದು ಎರೆಗೊಬ್ಬರ ನಾವು ಇದು ಮತ್ತೆ ಗೊಬ್ಬರ ಆಮೇಲೆ ನಾವು ಭತ್ತ ನೆಲ್ಲು ಇವೆಲ್ಲ ಮಾಡ್ತೀವಿ ಮತ್ತು ಕಡಲೆ ಶೇಂಗಾ ಶೇಂಗಾ ಬಿತ್ತೀವಿ ಶೇಂಗಾ ಕೂಡ ಬಿತ್ತತೀವಿ ಶೇಂಗಾ ಎಲ್ಲ ಮಾಡ್ತೀವಿ ಮತ್ತು ಇದು ಯಾವುದು ಬಾಳೆ ಬಾಳೆ ಹೇಳ್ತಿವಿ ಬಾಳೆ ಮಾಡ್ತೀವಿ ಮತ್ತು ಇವೆಲ್ಲ ಮಾಡ್ತೀವಿ ಮತ್ತು ನೀರು ನೀರು ಇದು ಮಾಡ್ತೀವಿ ಮೋಟಿ ನೀರು ನೀರಾವರಿ ನೀರಾವರಿಯಿಂದ ನಾವು ಇದು ಮಾಡ್ತೀವಿ ರಾಸಾಯನಿಕ ಮಾಡ್ತೀವಿ ರಾಸಾಯನಿಕ ಗೊಬ್ರಗಳನ್ನ ಹಾಕ್ತೀವಿ ಅವೆಲ್ಲ ಗೊಬ್ಬರ ಇವೆಲ್ಲ ಮಾಡ್ತೀವಿ ರಾಸಾಯ್ನಿಕ ಗೊಬ್ಬರ ಹಾಕ್ತೀವಿ ಮತ್ತು ಆಮೇಲೆ ಇದು ಮಾಡ್ತೀವಿ ಬಾಳೆ ಬಾಳೆಯನ್ನು ನಾವು ಇದು ಮಾಡ್ತೀವಿ ಕಟಾಯ್ತು ಕಬ್ಬನ್ನೂ ನಾವು ಕಟಾವ್ ಇದು ಮಾಡಿ ಕಬ್ಬು ಬೇರೆ ಕಡೆಗೆ ಹಾಕ್ತೀವಿ ಅದು ಕೋ ಈಗ ಇಲ್ಲಿ ನಮಗೆ ನೋಡಿದರೆ ಇದಿಲ್ಲ ಏನಂದರೆ ಫ್ಯಾಕ್ಟ್ರಿ ಇಲ್ಲ ಫ್ಯಾಕ್ಟ್ರಿ ಇಲ್ಲದ್ದಕ್ಕೆ ನಾವು ಕಟಾವು ಇದಕ್ಕೆ ಹಾಕ್ತೀವಿ ಮುಂದೆ ಮಾಡ್ತೀವಿ ಆಮಿಂದ ಮೆಟಲ್ಲು ಇವು ಮತ್ತು ಕಬ್ಬು ಕಡಿತೀವಿ ಕಬ್ಬು ಕಡಿದು ಎತ್ತಿನ ಮಂಡಿಗೆ ಹಾಕ್ತೀವಿ ಎತ್ತಿನ ಮಂಡಿಗೆ ಹಾಕಿ ತಗೊಂಡ್ ಹೋಗಿ ಹಾಕ್ತೀವಿ ಎತ್ತಿನ ಮಂಡಿಗೆ ತಗೊಂಡ್ ಹೋಗಿ ಹಾಕ್ತೀವಿ ಮತ್ತು ನೀರಾವರಿ ನೀರು ಕಟ್ತೀವಿ ಇವೆಲ್ಲ ಮಾಡ್ತೀವಿ ಕಟಾಯ್ತು ಮತ್ತು ಆಮೇಲೆ ಗೊಬ್ಬರ ರಾಸಾಯ್ನಿಕ ಗೊಬ್ಬರ ಆಮೇಲೆ ಇವು ಆಮೇಲೆ ಗೊಬ್ಬರ ಅದು ಕಡಲೆ ಕಡಲೆ ನಾವಿದು ಮಾಡ್ತೀವಿ ಕಡ್ಲೆ ಕೂಡ ಬಿತ್ತತೀವಿ ಆಮೇಲೆ ಆಮೇಲೆ ಇದು ಟಮಾಟೇ ಟಮಾಟೇ ನೀ ಬಿತ್ತತ್ತಾರೆ ಅದು ಕೂಡ ಬಿತ್ತತ್ತಾರೆ ಪಲ್ಲೆ ಕೂಡ ಹಾಕ್ತಾರೆ ಆಮೇಲೆ ಇದು ರಾಸಾಯನಿಕ ಗೊಬ್ಬರ ಮತ್ತು ಕಬ್ಬು ಕಡಿಬೇಕು ಅದನ್ನ ಓಡ್ಬೇಕು ನಾವು ನೋಡ್ಬೇಕು ಇದು ಮಾಡಬೇಕು ಆಮೇಲೆ ನಾವು ನೀರಾವರಿಗೆ ಅಲ್ಲೇ ಅಲ್ಲೇ ಅಡ್ಡಾಡಬೇಕು ಕಬ್ಬು ರಾಸಾಯನಿಕ ಕಬ್ಬು ಆಮೇಲೆ ಇದು ಭತ್ತ ಭತ್ತನ್ನು ನಾವು ಇದು ಮಾಡ್ತೀವಿ ಗೊಬ್ಬರ ಹಾಕ್ತೀವಿ ಅದನ್ನ ನೇನೆ ಎಣ್ಣೆ ಹೊಡಿತೀವಿ ಕಳೆಯಕ್ಕೆ ಎಣ್ಣೆ ಹೊಡಿತೀವಿ ಆಮೇಲೆ ಇದು ಮಾಡ್ತೀವಿ ಆಮೇಲೆ ಇದು ಮೆಟ್ಟಲ್ಲ ರಾಸಾಯನಿಕ ಆಮೇಲೆ ಇದು ಮಾಡ್ತೀವಿ ಆಮೇಲೆ ಗೊಬ್ಬರ ಭತ್ತ ಬಿತ್ತದ ಭತ್ತ ಇದು ಮಾಡ್ತೀವಿ ಆಮೇಲೆ ಈ ಗೊಬ್ಬರ ನೀರಾವರಿ ನೀರಾವರಿಯಲ್ಲಿಇದು ಮಾಡ್ತೀವಿ ನೀರು ಕಟ್ತೀವಿ ಅದನ್ನು ಕಳೆ ಬಂದರೆ ಕಳೆಗ್ ಎಣ್ಣೆ ಹೊಡಿತೀವಿ ಅದೇ ಮೆಟ್ಟಲ್ಲಿಗೆ ಇದು ಮಾಡ್ತೀವಿ ಇನ್ನು ಅದನ್ನ ರಾಸಾಯನಿಕ ತ ಮಾಡಿ ಇನ್ನೂ ಅದನ್ನು ಇದು ಮಾಡ್ತೀವಿ ಅದನ್ನು